ನಮ್ಮ ಊರಲ್ಲಿ ಹಳ್ಳಿ ಹಳ್ಳಿ ಹೇಳಿದ್ರೆ ಇಲ್ಲಿ ಪಶುಸಂಗೋಪನೆ ಮೇಯ್ನ್ ಆಯ್ತು ಎಲ್ಲರೂ ಮೊದಲ ಆದ್ಯತೆಯನ್ನು ಕೊಡ್ತಿದ್ದಾರೆ ಅಂದರೆ ಎಲ್ಲರ ಮನೆಯಲ್ಲಿ ಒಂದೊಂದು ಹಸು ಇದೆ ಹಸುವನ್ನು ಅವಪ್ ಮೊದಲಿಗೆ ಒಂದು ಹಸುವನ್ನು ಹಣ ಕೊಟ್ಟು ತಂದರು ನಂತರ ಅದನ್ನು ಅದರ ಮರಿಯನ್ನೇ ಸಾಕಿ ಸಾಕಿ ಈಗ ಕೆಲವರ ಮನೆಯಲ್ಲಿ ಐದಾರು ಹಸು ಇದೆ ಹಾಗೆ ನಮ್ಮ ಮನೆಯಲ್ಲಿ ಎರಡು ಹಸು ಇದೆ ಎರಡು ಸಹ ಹೆಣ್ಣು ಕರುಗಳು ಅಂದರೆ ಹೇಳಿದರೆ ಒಂದು ಅದರದ್ದೇ ಮಗಳು ನಮ್ಮ ಮನೆಯಲ್ಲಿ ಆ ನಾವು ಹಸುವಿನಿಂದ ಹಾಲು ಹಾಲನ್ನು ನಾವು ನಮ್ಮ ಮನ ಇಲ್ಲಿ ಊರಲ್ಲಿ ಹತ್ತಿರದಲ್ಲೇ ಒಂದು ಹಾಲಿನ ಡಿಪೋ ಇದೆ ಅಲ್ಲಿಗೆ ಬೆಳಗ್ಗೆ ಸಂಜೆಗೆ ಕೊಡುತ್ತಿದ್ದೇವೆ ಇದರಿಂದ ನಮಗೆ ಹಣದ ಸಹಾಯವು ಆಗುತ್ತದೆ ನಮ್ಮ ಹೂ ಪ್ರತಿ ನಮ್ಮ ಹಳ್ಳಿಯಲ್ಲಿ ಪ್ರತಿ ಮನೆಗೆ ಒಂದೊಂದು ಹಸು ಇದ್ದೇ ಇದೆ ಹಾಗೆ ಇದಕ್ಕೆ ಬೇಕಾದ ಎಲ್ಲ ಸವಲತ್ತು ನಮಗೆ ಹಾಲಿನ ಸಂಘದಿಂದ ಸಿಕ್ತಾಯಿದೆ ಹಾಗೆ ಎಲ್ಲರು ಇದರಲ್ಲಿ ತುಂಬ ಇಷ್ ಇಷ್ಟವಾಗಿ ಆಸಕ್ತಿ ವಹಿಸಿ ಎಲ್ಲರು ಇದನ್ನು ಸಂಗೋಪನೆ ಅಂಥೇಳಿದ್ರೆ ಹಸು ಸಾಕಲು ಬಯಸುತ್ತಾರೆ ಏಕೆ ಹೇಳಿದ್ರೆ ಆ ಹಸುವಿನ ಇದು ಹಸುವಿಗೋಸ್ಕರ ಆಲ್ಲಿ ನಮ್ಮದೊಂದು ಸೊಸೈಟಿ ಅಂತ ಇದೆ ಅದರಲ್ಲಿ ನಮಗೆ ಸಬ್ಸಿಡಿ ಆಗಿ ಸಿಗ್ತದೆ ಮತ್ತೆ ಸರಕಾರದಿಂದ ನಾವು ಹಾಲು ಕೊಟ್ಟಾಗ ನಮಗೆ ಅದಕ್ಕೆ ಸಬ್ಸಿಡಿಯಾಗಿ ಹಣವನ್ನು ಅವರು ಅವರ ಲೆಕ್ಕದಲ್ಲಿ ಹಾಕ್ತಾರೆ ಮತ್ತೆ ನಾವು ಹಾಲಿನಿಂದ ನಮಗೆ ಹಾಲನ್ನು ನಾವು ಸೊಸೈಟಿಗೆ ಹಾಕಿದಾಗ ಅಲ್ಲಿಂದ ನಮಗೆ ಹಣ ಸಿಕ್ಕಿದಾಗ ಅದರಿಂದ ನಮ್ಮ ಮನೆಯ ಖರ್ಚಿಗೆ ಸಹ ಆಗ್ತದೆ ಹಾಗೆ ನಮ್ಮ ಮನೆಯ ಪ್ರತಿ ಉಪಯೋಗ ಅಂತ ಹೇಳಿದರೆ ಹಾಲನ್ನು ನಾವು ಹೊರಗಿನಿಂದ ಹಣ ಕೊಟ್ಟು ತರಬೇಕಂತಿಲ್ಲ ನಮ್ಮ ಮನೆಯಲ್ಲಿ ಹಾಗೆ ನಾವು ಅದರಿಂದ ಮೊಸರು ಮಾಡ್ತೇವೆ ಮತ್ತೆ ಹಾಲಿನ ಕೆನೆಯನ್ನು ಉಪಯೋಗಿಸಿ ಹಾಲು ಕುದಿ ಕುಡಿಯಲಿಕ್ಕೆ ನಾವು ಉಪಯೋಗಿಸ್ತೇವೆ ಅದರ ಕೆನೆಯನ್ನು ಹಾಗೆ ನಾವು ಉಪಯೋಗಿಸಿ ಫ್ರಿಜ್ ಇದು ನಾವು ರೆಫ್ರಿಜರೆಟ್ರಲ್ಲಿ ಇಟ್ಟು ಅದರಿಂದ ನಾವು ಬೆಣ್ಣೆಯನ್ನು ಸಹ ತಯಾರಿಸಿ ತುಪ್ಪ ಮಾಡ್ತೇವೆ ಇದು ನಮ್ಮ ಮನೆಯ ಉಪಯೋಗಕ್ಕೆ ನಮಗೆ ಉಪಯೋಗ ಆಗ್ತದೆ ಹಾಗೆ ಹಾಲಿನಿಂದ ನಾವು ಪಶುಸಂಗೋಪನೆ ಮಾಡೋದರಿಂದ ನಮಗೆ ಅಭಿವೃದ್ಧಿ ಹೊಂದಲು ಸಹಾಯವಾಗುತ್ತದೆ ಹೇಗೆ ಹೇಳಿದರೆ ಪಶುವಿನಿಂದ ನಾವು ಹಾಲು ಮಾರಿದಾಗ ಅದಕ್ಕೆ ನಮಗೆ ಹಣ ಬರ್ತದೆ ಹಾಗೆ ನಾವು ಒಂದ್ವೇಳೆ ಬೆಣ್ಣೆಯನ್ನೇ ಮಾಡೋ ತುಪ್ಪ ಮಾಡಲಿಕ್ಕೆ ಬಯಸಿದರೆ ಮೊಸರು ಮಾಡಿ ಅದರಿಂದ ತುಪ್ಪ ಮಾಡಿದರೆ ತುಪ್ಪಕ್ಕೆ ಒಳ್ಳೆಯ ಹಣ ಸಿಕ್ತದೆ ಈಗ ಒಳ್ಳೆಯ ರೇಟ್ ಸಹ ತುಪ್ಪಕ್ಕೆ ಇದೆ ಇದರಿಂದ ಇಮ್ ನಾವು ಪ್ರಗತಿಯನ್ನೇ ಹೊಂದಲು ಸಾಧ್ಯ ಹಾಗೆ ನಮಗೆ ಅದಕ್ಕೆ ಬೇಕಾದ ಎಲ್ಲ ಸವಲತ್ತು ನಮ್ಮ ಇಲ್ಲಿ ಹಾಲಿನ ಸರ ಇದು ಸಂಘ ಇದೆ ಅದರಿಂದ ಸಿಕ್ತದೆ ಹಾಗೆ ನಮಗೆ ದನಗಳ ಮೇಲೆ ಪಶುಗಳ ಮೇಲೆ ಅವರು ವಿಮೆಯನ್ನು ಸಹ ನಮಗೆ ಮಾಡಿಕೊಡ್ತಾರೆ ಹಾಗೇ ತಿಂಗ್ ಒಂದು ಆರು ತಿಂಗಳಿಗೆ ಮೂರು ತಿಂಗಳಿಗೊಂದ್ಸಲ ವೈದ್ಯಕೀಯ ಚಿಕಿತ್ಸೆಯನ್ನು ಸಹ ಪಶುಗಳಿಗೆ ಕೊಡ್ತಾರೆ ಆ ಪಶುಗಳಿಗೆ ಹುಳ ಜಂತುಹುಳದ ಮಾತ್ರೆ ಹಾಗೆ ಅವುಗಳಿಗೇನಾದರೂ ಚರ್ಮ ರೋಗ ಅವುಗಳು ಬಂದರು ಇಲ್ಲಿ ಪಶು ಸ್ ಅಧಿಕಾರಿ ಇದ್ದಾರೆ ಅವರನ್ನು ಕರೆದಾಗ ಅವರು ಬಂದು ಅದಕ್ಕೆ ಎಲ್ಲ ಬೇಕಾದ ಆರೈಕೆಯನ್ನು ಮಾಡ್ತಾರೆ ಇದರಿಂದ ನಮಗೆ ಪಶುಸಾಕಣೆಗೆ ಏನೂ ತೊಂದರೆ ಇಲ್ಲ ಅದರಿಂದ ನಮಗೆ ಏನು ಕಷ್ಟ ಅಂತ ಸಹ ಅನ್ನಿಸುವುದಿಲ್ಲ ಹಾಗೇ ಇದು ಹಳ್ಳಿ ಆದ್ದರಿಂದ ಇಲ್ಲಿ ತುಂಬ ಹುಲ್ಲು ಸಿಕ್ತದೆ ಹುಲ್ಲು ನಾವು ಹೊಯ್ಗೆ ಹಣ ಕೊಟ್ಟು ಏನು ತರಬೇಕಂತಿಲ್ಲ ಅದಕ್ಕೆ ಬೇಕಾದ ಹಸಿ ಹುಲ್ಲು ಯಾವಾಗಲೂ ಬದಿಯ ಮನೆ ಹೀಗೆ ಬದಿಯಲ್ಲಿ ಎಲ್ಲ ಇರ್ತದೆ ತೋಟದಲ್ಲಿ ಮತ್ತೆ ಸೊಪ್ಪುಗಳು ಅದಕ್ಕೆ ಬೇಕಾದದ್ದು ಏನಾದರೂ ಅವುಗಳು ತಿಂತಾ ಇರ್ತದೆ ಮತ್ತೆ ನಾವು ಅನ್ನ ಮಾಡ್ತೇವೆ ಅನ್ನ ಮಾಡುವಾಗ ಅಕ್ಕಿ ತೊಳೆದ ನೀರು ಅಕ್ಕಿಯಿನ್ನು ತೊಳೆದ ನೀರನ್ನು ಅನ್ನವನ್ನು ಬಸಿಯುವಾಗ ಅದರಿಂದ ಬರುವುದು ತಿಳಿ ಗಂಜಿ ಇವುಗಳನ್ನೆಲ್ಲ ನಾವು ದನಕ್ಕೆ ಕೊಟ್ಟರೆ ಅವುಗಳಿಗೆ ಅದು ತಾಕತ್ತು ಆಗ್ತದೆ ಹಾಗೆಯೇ ತರಕಾರಿಗಳು ನಾವೀಗ ಕೆಲವು ಕಡೆಯಲ್ಲಿ ತರಕಾರಿಗಳೆಲ್ಲ ಸಿಪ್ಪೆ ಬಾಳೆಹಣ್ಣಿನ ಸಿಪ್ಪೆ ಅದೆಲ್ಲ ದನಗಳಿಗೆ ಕೊಡುವುದು ಹಾಗೆ ಸಂತೆಯಲ್ಲಿ ನಾವು ಮಾರ್ಕೆಟಿಗೆ ಹೋದಾಗ ತುಂಬ ತುಂಬ ರಾಶಿ ಹಾಕಿರ್ತಾರೆ ಸಹ ತರಕಾರಿಗಳನ್ನು ಅದು ಅವರಿಗೆ ಬೇಡವಾಗಿರ್ತದೆ ಅದನ್ನು ನಾವು ತಂದು ದನಗಳಿಗೆ ಕೊಟ್ಟರೆ ಅವುಗಳಿಗೆ ಪೌಷ್ಟಿಕವಾಗಿ ಪೌಷ್ಟಿಕಾಂಶ ಅದರಿಂದ ಸಿಕ್ತದೆ ಹಾಗೆಯೇ ನಾವು ಇಲ್ಲಿ ಹಾಲಿನ ಡಿಪ್ಪೋದಲ್ಲಿ ಅವುಗಳಿಗೆ ಬೇಕಾದ ಹಿಂಡಿ ಅವುಗಳನ್ನು ಮಾರಲಿಕ್ಕೆ ಇಡ್ತಾರೆ ಅದನ್ನು ನಾವು ತಂದು ಸ್ವಲ್ಪ ಅಕ್ಕಿಯ ಗಂಜಿಯೊಟ್ಟಿಗೆ ಹಾಕಿ ಅದಕ್ಕೆ ಕೊಟ್ಟರೆ ಅದಕ್ಕೆ ಗಳಿಗೆ ತಾಕತ್ತು ಕ್ಯಾಲ್ಶಿಯಮ್ ಎಲ್ಲ ಅದರಲ್ಲಿ ಸಿಕ್ತದೆ ಇದರಿಂದ ಎಲ್ಲ ಒಳ್ಳೆಯದೇ ಆಗ್ತದೆ ಇದೊಂದು ನಮಗೆ ಹೇಳಿದರೆ ಬೆಳಗ್ಗೆ ಮತ್ತೆ ಸಂಜೆ ಇಲ್ಲಿ ಡಿಪ್ಪೋದಲ್ಲಿ ಹಾಲು ಕೊಡುವುದರಿಂದ ಹೆಚ್ಚಿನ ಜನರು ಗಂಡಸಾಗಲಿ ಮನೆಯ ಹೆಂಗಸಾಗಲಿ ಇದರಲ್ಲಿ ತೊಡಗಿಕೊಂಡಿರ್ತಾರೆ ಸಂಜೆ ಆಗುವಾಗ ಗಂಡಸರು ಹುಲ್ಲಿನ ಹುಲ್ಲು ಕೊಯ್ದು ತನ್ ತರ್ತಾರೆ ಬೇ ಎದುರು ರಸ್ತೆ ಬದಿಯಲೆಲ್ಲ ಹುಲ್ಲುಗಳು ಸೊಂಪಾಗಿ ಬೆಳೆದಿರ್ತದೆ ಅದನ್ನು ತಂದು ದನಗಳಿಗೆ ಹಾಕಿ ಇಡೀ ಕುಟುಂಬ ಕೆಲವರು ಅದೇ ಇದರಿಂದಲೇ ಜೀವನವನ್ನು ಇಲ್ಲಿ ನಮ್ಮ ಹಳ್ಳಿಯಲ್ಲಿ ಸಾಗಣೆ ಮಾಡ್ತಾಯಿದ್ದಾರೆ ಮಕ್ಕಳನ್ನು ಶಾಲೆಗೆ ಕಳುಹಿಸಲು ಯಾವುದಕ್ಕೂ ಮನೆಯಲ್ಲಿ ಮದ್ದಿಗೆ ಹ ಎಂಥದಕ್ಕೂ ಇದು ಪಶುಸಂಗೋಪನೆಯಿಂದ ಬರುವ ಹಣವು ತುಂಬ ಉಪಯೋಗ ಆಗಿದೆ ಹಾಗೂ ಒಂದು ದನವನ್ನು ಸಾಕಿದರೆ ಅದು ಕಾಮಧೇನು ಅದು ಮನೆಯಲ್ಲಿದ್ದರೆ ನಮಗೊಂದು ಒಳ್ಳೆಯ ಲಕ್ಷಣ ಹಾಗೆಯೇ ಪಶುಸಂಗೋಪನೆ ತುಂಬ ಒಳ್ಳೆಯದೆಂದು ನಾನು ಬಯಸ್ತೇನೆ ಇದರಿಂದ ಪ್ರಗತಿಯೇ ಹೊಂದುತ್ತಾರೆ